ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಥರದ ಹಬ್ಬಗಳ ಆಚರಣೆ ಕೂಡ ನಡೀತಾ ಇರುತ್ತೆ ಅದು ಒಂದು ಧರ್ಮಕ್ಕೆ ಸಂಬಂಧ ಪಟ್ಟಿರೋವಂಥ ಆಚರಣೆಗಳಂತ ಏನಿಲ್ಲ ಅದು ಹಿಂದೂ ಧರ್ಮದವ್ರ ಹಬ್ಬ ಆಗಿರ್ಬೋದು ಮುಸ್ಲಿಮ್ ಧರ್ಮದ ಹಬ್ಬಗಳಾಗಿರ್ಬೋದು ಕ್ರಿಶ್ಟಿಯನ್ ಧರ್ಮದ ಹಬ್ಬಗಳಾಗಿರ್ಬೋದು ಆ ಎಲ್ಲ ಹಬ್ಬಗಳು ನಮ್ಮ ಹಬ್ಬಗಳು ಅಂತ ಎಲ್ಲ ಧರ್ಮದವ್ರು ಆಚರಣೆ ಮಾಡೋದನ್ನು ಕೂಡ ನಾವು ನೋಡ್ಬೋದು ವ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಹಿಂದೂ ಮಹಾಗಣಪತಿ ಉತ್ಸವ ಅಂತ ಹೇಳಿ ಆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಡಿತ್ತ ನಡೆಯುತ್ತೆ ಆ ಗಣೇಶ ಒಂದು ಆಚರಣೆಯಲ್ಲಿ ಆ ಹಿಂದೂ ಧರ್ಮದ ಜನಗಳು ಕೂಡ ಇರ್ತಾರೆ ಮುಸ್ಲಿಮ್ ಧರ್ಮದವ್ರು ಕೂಡ ಇರ್ತಾರೆ ಕ್ರಿಶ್ಚಿಯನ್ ಧರ್ಮದವ್ರು ಇರ್ತಾರೆ ಇದು ನನ್ನ ಹಬ್ಬ ಅಂತ ಅವರು ಅನ್ಕೊಂಡು ಅದನ್ನು ಆಚರಣೆ ಮಾಡೋವಂಥದ್ದನ್ನ ಕೂಡ ನೋಡಬಹ್ದು ಜೊತೆಗೆ ದೀಪಾವಳಿ ಹಬ್ಬಗಳ್ನ ಆಚರಣೆ ಮಾಡೋವಂಥ ಟೈಮಲ್ಲಿ ಆಗ ಒಂದು ಹಿಂದೂ ಧರ್ಮದವ್ರು ಮುಸ್ಲಿಮ್ ಧರ್ಮದ ಒಂದು ಸ್ನೇಹಿತರನ್ನು ಮನೆಗೆ ಕರ್ಕೊಂಡು ಬಂದು ಅವರ ಜೊತೆ ಒಂದು ದೀಪ ಬೆಳಗುವುದರ ಮೂಲಕ ಅವ್ರ ಜೊತೆ ಊಟ ಮಾಡೋವಂಥದ್ ಮೂಲಕ ಆ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ಆ ಮುಸ್ಲಿಮ್ ಅವ್ರ ಹಬ್ಬಗಳು ಕೂಡ ಇದ್ದಾಗ ಹಿಂದೂ ಧರ್ಮದವನು ಯಾರಾದರೂ ಸ್ನೇಹಿತರಿದ್ರೆ ಅಥ್ವಾ ಪರಿಚಯದವ್ರು ಇದ್ದರೆ ಅವ್ರನ್ನು ಮನೆಗಳಿಗೆ ಕರ್ಕೊಂಡು ಹೋಗುವಂಥದ್ದು ಅವರ ಒಂದು ರೀತಿಲೇ ಯಾವ ರೀತಿಲೇ ಆಚರಣೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇವರನ್ನು ಕೂಡ ತೊಡಗಿಸಿಕೊಂಡು ಮಾಡುವಂಥದ್ದು ಕೂಡ ನಡೀತಾ ಇರುತ್ತೆ ಜೊತೆಗೆ ಕ್ರಿಶ್ಚಿಯನ್ಸ್ ಅವರು ಅವರ ಒಂದು ಪ್ರೇಯರುಗಳಲ್ಲೂ ಕೂಡ ಎಲ್ಲ ಧರ್ಮದವ್ರು ಹೋಗ್ಬಿಟ್ಟು ಅವರವ್ರ ಒಂದು ಸಂತೋಷದಿಂದನೇ ಕೂಡ ಒಂದು ಪ್ರಯರ್ ಮಾಡುವಂಥದ್ ಆಗಿರ್ಬೋದು ಅಥ್ವಾ ಅವರ ಒಂದು ಆಚರಣೆಗಳಲ್ಲಿ ಸಹಭಾಗಿಯಾಗಿ ಸಂಭ್ರಮಿಸುವಂಥದ್ ಇರ್ಬೋದು ಈ ಥರದೆಲ್ಲ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ